ನನಗೆ ಚಳಿಗಾಲದ ಋತುವಿನಲ್ಲಿ ಪ್ರಯಾಣ ಮಾಡಲು ನಾನು ಬಯಸುತ್ತೇನೆ ಯಾಕಂದರೆ ನನಗೆ ಚಳಿಗಾಲ ಅಂದರೆ ತುಂಬಾ ಇಷ್ಟ ಚಳಿಗಾಲದಲ್ಲಿ ನನಗೆ ಕಾಫಿ ಕುಡಿಯುತ್ತಾ ಬಿಸಿ ಬಿಸಿ ಬೋಂಡಾ ಗೀಂಡಾ ತಿನ್ನುತ್ತಾ ತಿನ್ನುವುದು ಅಂದರೆ ತುಂಬಾ ಇಷ್ಟ ಎಲ್ಲಾದರು ಬೇರೆ ಕಡೆಗೆ ಪ್ರಯಾಣ ಮಾಡಿದಾಗಲು ಸಹ ನಾನು ಚಳಿಗಾಲದ ಋತುವಿನಲ್ಲಿ ಬಿಸಿ ಬಿಸಿ ಬೋಂಡಾ ಪಾನಿಪೂರಿ ಬಿಸಿ ಬಿಸಿಯಾಗಿರುವುದು ಇಂತಹವುಗಳನ್ನೆಲ್ಲ ಸೇವಿಸಲು ಇಷ್ಟಪಡುತ್ತೇನೆ ಯಾಕಂದರೆ ನನಗೆ ಚಳಿಗಾಲದ ಋತುವಿನಲ್ಲಿ ಊಟಿ ಕೊಡೆಕೆನೇಲ್ ಇಂಥವು ಕಡೆಗಳೆಗೆಲ್ಲ ತಣ್ಣಗಿರುವ ವಾತಾವರಣ ಇರೋದರಿಂದ ನನಗೆ ಅಲ್ಲೆಲ್ಲ ತಿರುಗಾಡಲು ಪ್ರಯಾಣ ಮಾಡಲು ಇಷ್ಟ ಆಗುತ್ತದೆ ಈ ಚಳಿಗಾಲದ ಋತುವಿನಲ್ಲಿ ಯಾಕಂದರೆ ಅಲ್ಲಿ ಬೆಂಕಿ ಗಿಂಕಿ ಹಾಕಿಕೊಂಡು ಕುಳಿತುಕೊಳ್ಳುದಂದರೆ ನನಗೆ ತುಂಬಾ ಇಷ್ಟ ನಮ್ಮ ಈ ಪೇಟೆ ಕಡೆಗೆಲ್ಲ ಅಂಥ ವಾತಾವರಣ ನಮಗೆ ಸಿಗುವುದಿಲ್ಲ ಆದರೆ ಇಂಥ ಕೊಡೆಕೆನೆಲ್ ಊಟಿ ಇಂಥವು ಕಡೆಗಳಿಗೆಲ್ಲ ಪ್ರಯಾಣ ಬೆಳೆಸಿದಾಗ ನನಗೆ ಆ ಬೆಂಕಿ ಹಾಕಿಕೊಂಡು ಬೆಂಕಿಯಲ್ಲಿ ಮೈಯನ್ನು ಕಾಯಿಸಿಕೊಳ್ಳುವುದು ಅಷ್ಟೆ ಅಲ್ಲ ಮತ್ತು ಆ ಚಳಿಗಾಲದ ವಾತಾವರಣವೇ ನನಗೆ ಒಂದು ರೀತಿಯ ತಣ್ಣಗಿರುವ ವಾತಾವರಣ ನನಗೆ ತುಂಬಾ ಇಷ್ಟ ಆಗುತ್ತದೆ ಹಾಗಾಗಿ ನನಗೆ ಆ ಒ ಚಳಿಗಾಲದ ಋತು ಅಂದರೆ ಪ್ರಯಾಣ ಮಾಡಲು ತುಂಬಾ ಇಷ್ಟ ಅಷ್ಟೇ ಅಲ್ಲದೆ ನನಗೆ ರೋಡ್ ಸೈಡಲ್ಲೆಲ್ಲ ಆ ಚಳಿಗಾಲದ ಟೈಮಲ್ಲಿ ಪಾನಿಪೂರಿ ಮಸಾಲೆಪೂರಿ ಇಂಥವುಗಳನ್ನು ಬಿಸಿ ಬಿಸಿಯಾಗಿ ಸೇವಲು ನಾನು ತುಂಬಾ ಇಷ್ಟಪಡುತ್ತೇನೆ ಅಷ್ಟೇ ಅಲ್ಲದೆ ನನಗೆ ಮೆಣಸಿನ ಕಾಯಿ ಬೋಂಡಾ ಚುರುಮುರಿ ಬಿಸಿ ಬಿಸಿಯಾದ ಕಾಫಿ ಅಥವಾ ಟೀ ಇಂಥವುಗಳನ್ನು ಈ ಚಳಿಗಾಲದ ಋತುವಿನ ಋತುವಿನ ವೇಳೆಯೇ ಪ್ರಯಾಣ ಮಾಡುವಾಗ ಕುಡಿಯಲು ತುಂಬ ಇಷ್ಟ ಆಗುತ್ತದೆ ಮತ್ತು ತುಂಬಾ ಖುಷಿ ಆಗುತ್ತದೆ ನನಗೆ ಈ ಚಳಿಗಾಲದ ಋತು ಹಾಗಾಗಿ ನಾನು ಚಳಿಗಾಲದ ಋತುವಿನಲ್ಲೇ ಎಲ್ಲಿಯಾದರು ಹೋಗಬೇಕಾದರೆ ನಾನು ಪ್ರಯಾಣ ಮಾಡಲು ಅಥವಾ ಎಲ್ಲಾದರು ತಿರುಗಾಡಲು ಹೋಗಬೇಕು ಅಂತ ಅಂದರೆ ನಾನು ಚಳಿಗಾಲದ ಋತುವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ನನಗೆ ತುಂಬ ಇಷ್ಟ ಚಳಿಗಾಲದ ಋತು ಹಾಗಾಗಿ ಈ ಚಳಿಗಾಲದ ವಾತಾವರಣವೆ ಒಂದು ರೀತಿಯ ಚೆಂದ ಪ್ರಯಾಣ ಮಾಡಲು ಯಾಕಂದರೆ ಹಾಗೆ ಒಂದು ರೀತಿಯ ಮನಸ್ಸಿಗೆ ಮುದವನ್ನು ನೀಡುತ್ತದೆ ಹಾಗಾಗಿ ನನಗೆ ಈ ಚಳಿಗಾಲದ ಋತು ಅಂದರೆ ತುಂಬಾ ಇಷ್ಟ